ನಾವು ರನ್ನಿಂಗ್ ರನ್ನಿಂಗ್ ಮಾಡುವಾಗ ಗಾಯಗಳಾಗಿವೆ ಗಾಯ ಆದಾಗ ಅದನ್ನು ನಾವು ಮರಳಿನಿಂದ ಸೊಪ್ಪಿನಿಂದ ಆಮೇಲೆ ಸೊಪ್ಪಿನಿಂದ ಹಚ್ಚಿಕೊಂಡಿದ್ದೇವೆ ಆದಾಗ ಆವಾಗಿನ ಎಲೆಯಲ್ಲಿ ಪೇಸ್ಟ್ ಪೇಸ್ಟನ್ನು ಬಳಕೆ ಮಾಡಿದ್ದೇವೆ ಅದು ನಿಭಾಯಿಸಬೇಕಾದಲ್ಲಿ ಅದು ನಿಭಾಯಿಸಬೇಕಾದ್ದನ್ನು ನೀರು ಬೀಳದಿಲ್ದಂಗೆ ನೋಡ್ಕೊಬೇಕು ನೀರು ಬಿದ್ದರೆ ಅದನ್ನು ಗಾಯ ಕೀವು ಉಂಟಾಗಿ ಅದು ನಮಗೆ ಪ್ರಾಬ್ಲಮ್ ತೊಂದರೆ ಉಂಟಾಗುತ್ತದೆ ಮತ್ತು ಗಾಯವಾದಾಗ ಡೆನ್ ಡೆಟೋಲನ್ನು ಹಚ್ಚಿಕೊಂಡಿದ್ದೇವೆ ಬ್ಯಾಂಡೇಜ್ ಯಾವ್ದಾದ್ರೂ ಗಾಡಿಯಲ್ಲಿ ಹೆಲ್ತ್ ಕಿ ಕಿಟ್ ಇದ್ದಾಗ ಅದನ್ನು ತೊಗೊಂಡು ಬ್ಯಾಂಡೇಜನ್ನು ಹಚ್ಚಿಕೊಂಡಿದ್ದೇವೆ ಮಣ್ಣಿನಿಂದ ಅದನ್ನು ರಕ್ತವನ್ನು ಒತ್ತಡವನ್ನು ನಿಲ್ಲಿಸಲು ಪ್ರಯತ್ನಿಸಿದ್ದೇವೆ ಅರಿಶಿನ ಅರಿಶಿನ ಹಚ್ಕೊಳ್ಬೋದು ಅದೇ ರೀತಿ ಆಗ ಸಣ್ಣ ಪುಟ್ಟ ಗಾಯಗಳಿಗೆ ಆ್ಯಂಟಿಪ್ಲ್ಯಾಸ್ಟರನ್ನು ಯೂಸ್ ಮಾಡುತ್ತಿದ್ದೆವು ಈಗ ಹಾಗೆ ನೀರು ಬೀಳಿಸದ ಹಾಗೆ ನೋಡಿಕೊಳ್ಳಬೇಕು ನೋಡಿಕೊಂಡು ಆ ಗಾಯವನ್ನು ಬಹಳ ಇದರಿಂದ ನಿಭಾಯಿಸಿದ್ದೇವೆ ಅದಕ್ಕಾಗಿ ನಾವು ಯಾವುದೇ ಥರದ ಯಾವುದೇ ಥರದ ಹೊರ ಮೆಡಿಸಿನನ್ನು ತೊಗೊಂಡಿರುದಿಲ್ಲ ಮೆಡಿಸಿನ್ ತೊಗೊಂಡಿರುದಿಲ್ಲ ಗಾಯದ ಇಂಜೆಕ್ಷನನ್ನು ಮಾಡಿಸಿಕೊಳ್ಳಬೇಕು ನೋವಿನ ಇಂಜೆಕ್ಷನ್ ಮಾಡಿಸಿಕೊಂಡ ನಂತರ ಬೇಕು